ಎಲ್ಲರಿಗೂ ನಮಸ್ಕಾರಗಳು ಹೊಸ ರುಚಿಗಳನ್ನು ಕಲಿಯಲು ನಾವು ಯಾ ಅಡುಗೆ ಕಾರ್ಯಕ್ರಮ ವೀಕ್ಷಿಸ್ತೀರಿ ಅಂತೇಳಿ ಒಂದು ವಿಷಯ ನಾವು ಈಗಾಗಲೇ ಸಾಕಷ್ಟು ಟಿವಿ ಚಾನಲ್ಗಳಲ್ಲಿ ಅಡುಗೆ ಮಾಡತಕ್ಕಂಥ ವಿಷಯಗಳನ್ನು ನಾವು ಗಮನಿಸಿದ್ವಿ ಯೂಟೂಬ್ನಲ್ಲಿ ವೀಕ್ಷಿಸಿದ್ವಿ ಅದರ್ದು ಒಂದು ಅನುಭವ ಆ ನಂತರ ದಿನಗಳಲ್ಲಿ ನಾನು ಹೋಟಲ್ನಲ್ಲಿ ಸುಮಾರು ಇಪ್ಪತ್ತಾರು ವರ್ಷದ ಅನುಭವ ಆದರೆ ನಾವು ಟಿವಿಯಲ್ಲಿ ವೀಕ್ಷಿಸಿ ಅಡಿಯು ಮಾಡುವುದಕ್ಕಿಂತ ಓವನ್ನಲ್ಲಿ ನೋಡಿ ಅಡಿಗೆ ಮಾಡುವುದಕ್ಕಿಂತ ನಾವು ಸ್ವಂತ ವಿಚಾರದಿಂದ ಸ್ವಂತ ಬುದ್ಧಿಯಿಂದ ಅಡುಗೆ ಮಾಡಿದರೆ ಭಾಳ ರುಚಿ ಇರ್ತೈತೆ ಅಂತೇಳಿ ನಂದು ಅನುಭವ ಯಾವುದೂ ಸ್ಟಾಟಿಂಗ್ನಾಗ ಯಾವುದೂ ಬರೋದಿಲ್ಲ ಅಡುಗೆ ಮಾಡೋದಂದರೆ ಅದು ದೊಡ್ಡ ಒಂದು ಪಾಂಡಿತ್ಯ ಅದು ಒಂದು ವಿದ್ಯೆ ಅದು ಯಾಕಂದರೆ ಇದು ನಾವು ಯಾವುದೋ ಒಂದು ಉಳ್ಳಾಗಡ್ಡಿ ಹೆಚ್ಚಬೇಕಾದ್ರು ಮೆಣ್ಸಿಕಾಯಿ ಹೆಚ್ಕೋಬೇಕಾಗಿರ್ಬೋದು ಈಗ ಒಂದು ಅನ್ನ ಮಾಡೋಕ್ಕೂ ಸಾದಾ ಅನ್ನ ಮಾಡೋಕ್ಕೂ ಬುದ್ಧಿವಂತಿಕೆ ಭಾಳ ಬೇಕು ಮತ್ತು ಈಗ ಮಸಾಲೆ ರೈಸ್ ಜೀರಾ ರೈಸ್ ಟಮಾಟ ರೈಸ್ ಆಮೇಲೆ ಪುಳಿಯೋಗರೆ ಮಾಡ್ಬಕು ಕರ್ಡ್ ರೈಸ್ ಮೊಸರನ್ನ ಘೀ ರೈಸ್ ಪೊಂಗಲ್ ಆಮೇಲೆ ಚಿತ್ರಾನ್ನ ನೀವು ಪ್ರತಿ ಒಂದು ನಾವು ರುಚಿಯನ್ನು ಅನುಸರಾದ್ರೆ ನಾವು ಬೇರೆರಿಗೆ ಅಡುಗೆ ಮಾಡೋದು ಕೊಡೋದು ಬೇಡ ನಾವು ಮುಂದಿನ ದಿನಗಳಲ್ಲಿ ನಾವು ನಮಗೋಸ್ಕರ ಆದರೂ ಅಡುಗೆಯನ್ನ ಕಲಿಬೇಕು ಅಂತೇಳಿ ನಾ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾವು ಇಪ್ಪತ್ತೈದು ವರ್ಷ ನಮ್ಗೆ ಅಡುಗೆ ಮಾಡೋದರಲ್ಲಿ ಎಸ್ಪಿರಿಯೆನ್ಸ್ ಖಾನವಳಿಯಲ್ಲಿ ಆಗಿರ್ಬೋದು ಹೊರಗಡೆ ಮಟನ್ ಚಿಕನ್ ಆರ್ಡ್ರ್ ಮಾಡ್ತಕೊತ್ಕ ಆಗಿರ್ಬೋದು ಇದು ಒಂದು ಅಡುಗೆ ಮಾಡೋದು ಕಲಿಯೋದು ಪ್ರತಿಯೊಬ್ಬರಿಗೆ ಅವಶ್ಯಕ್ತೆ ಐತೆ ಅನ್ನೋದಕ್ಕಿನ್ನ ಯಾಕಂದರೆ ನಾವು ಛಲೋತ್ನ್ಯಾಗ ಅಡುಗೆ ಮಾಡಿದ್ನಂದ್ರೆ ನಾವು ಛಲೋತ್ನ್ಯಾಗ ಉಣ್ಬೋದು ನಾವು ಹೆಂಗ್ ಬೇಕು ಹಂಗ್ ಅಡುಗೆ ಮಾಡಿದ್ನಂದ್ರೆ ಹೆಂಗ್ ಬೇಕು ಹಂಗ್ ತಿನ್ನಾಕ ಆಗೋಲ್ಲ ಆಮೇಲೆ ನೋಡಿರಿ ಬೇಕಾದ್ರೆ ಅಡುಗೆ ಯಾರು ಮಾಡ್ತಾರೆ ಅವ್ರ ಮನೆಯಲ್ಲಿ ಆತಗೆ ಭಾಳ ಗೌರವ ಯಾಕಂದ್ರೆ ಸಣ್ಣ ಪುಟ್ಟ ಅವ್ರು ಅಡುಗೆ ಮಾಡಿದ್ರೂನು ಯಾಕಂದ್ರೆ ಇಸಿ ಇವತ್ತಿನ ದಿನಗಳಲ್ಲಿ ಟಿವಿ ನೋಡಿಕೊಂತ ಸೀರಿಯಲ್ ನೋಡಿಕೊಂತ ಮೊಬೈಲ್ ನೋಡಿಕೊಂತ ಟೈಮ್ ಕಳ್ದು ಬಿಡ್ತಾರೆ ಇವತ್ತಿನ ದಿನಗಳಲ್ಲಿ ನಾವು ಅಡುಗೆ ಮಾಡಿ ಊಟದ ಬುತ್ತಿ ಬಾಕ್ಸನ್ನು ಕಟ್ಟುವಂಥ ವ್ಯವ್ಸ ಐದು ನಿಮಿಷ್ದಲ್ಲಿ ಜೀರ ರೈಸ್ ಐದು ನಿಮಿಷ್ದಲ್ಲಿ ಪುಳಿಯೋಗರೆ ಅವ್ರು ಊಡ್ರಿ ಚಪಾತಿ ಅಂದ್ರೆ ಚಪಾತಿ ಎಲ್ಲ ನಾವು ಒಂದು ಅದು ಅಡುಗೆ ಮಾಡೋದನ್ನು ಕಲಿತ್ರೆ ನಾವು ಬ ನಾವು ಏನೋ ಮಾಡಿ ಒಟ್ಟು ಜೀವನ ನಡೆಸ್ಬಾಡ್ದು ಅಂತೇಳಿ ನಂದು ಅನುಭವ ಯಾಕಂದರೆ ನಾನು ಅಲ್ಲಿ ಖಾನಾವಳಿಯಲ್ಲಿ ಅಲ್ಲಿ ನಾನು ಸಾಕಷ್ಟು ರುಚಿಗಳನ್ನು ನಾನು ಒಬ್ರು ನಾವು ಹೊಸ ರುಚಿಗಳನ್ನು ಕಲಿಯಲಿ ಏನು ಮಾಡೊವು ಯೂಟೂಬ್ ಚಾನಲ್ಗಿಂತ ನಾವು ಅಡುಗೆ ಭಟ್ರು ಅಂತಿರ್ತಾರೆ ದೊಡ್ಡ ದೊಡ್ಡ ಖಾನಾವಳಿಯಲ್ಲಿ ಇರ್ತಾರೆ ಅಲ್ಲಿ ನಮಗಲ್ಲಿ ಒಳಗಲ್ಲಿ ಅವಕಾಶ ಇರೋಗಿಲ್ಲ ಆದರೂ ನಾವು ಕಲಿಯಬೇಕಪ್ಪ ಅಂದ್ರೆ ಅಲ್ಲಿ ನಾವು ಸೇವಾ ಮಾಡಿ ಅವ್ರಿಗೆ ಒಂದು ಸಲ್ಪ ಎಪ್ಪಾ ಅಣ್ಣ ಅಂದು ಅವ್ರಿಗೆ ಅಡುಗೆ ಕಲಿಸ್ರಪ್ಪ ನಮ್ಗೆ ಇಂಥಾದ್ದು ಮಾಡೋದ್ ಕಲಿಸ್ರಿ ಅಂದರೆ ಹೇಳಿದ್ರೆ ಅವ್ರು ಖಂಡಿತವಾಗಿ ನಿಮ್ಗೆ ಕಲಸ್ತಾರೆ ಅಡಿಗೆಯನ್ನ ನಮ್ಮ ಅನುಭವ ನಾನು ಕಲ್ತೀನಿ ನಾನು ಕಲಿತೆ ಈಗ ಅದೇ ವೃತ್ತಿಯನ್ನ ಮಾಡತಕ್ಕಂಥ ಒಬ್ಬ ಮನುಷ್ಯ ನಾನು ಯಾಕಂದರೆ ನನಗೆ ಅನುಭೋಗ ಆಗಿದೆ ಅಂದರೆ ನಾ ಸ್ಟಾರ್ಟಿಂಗ್ನಾಗ ಯಾವ ಚಾನಲ್ ಆಗಲಿ ಯೂಟೂಬ್ ಆಗಲಿ ನೋಡಿದ್ದೀನಿ ಕೆಲ್ವೊಂದು ಅದರಲ್ಲಿ ಮಾಡತಕ್ಕಂಥ ವಿಷಯಕ್ಕೂ ಮತ್ತು ನಾವು ನಿಜ ಸ್ವರೂಪದಲ್ಲಿ ಮಾಡತಕ್ಕಂಥ ವಿಷಯಕ್ಕೂ ಅಡುಗೆಗೂ ಭಾಳ ವ್ಯತ್ಯಾಸ ಇರ್ತೈತಿ ಅದರಲ್ಲಿ ಮಾಡಿದರೆ ಬರ್ತೈರೆ ರುಚಿ ಅಷ್ಟೇನಿಲ್ಲ ಆದರೆ ಮೇಜರ್ಮೆಂಟೂ ತಪ್ಪಿರತ್ತೆ ಯಾಕಂದ್ರೆ ಕೈಗುಣ ಅಂತಾರಲ್ಲ ಕೈಗುಣ ಅಂದರೆ ಅವ ಏನು ಹಾಕಿ ಇದು ಮಾಡಿದರೂ ಸ್ವಲ್ಪ ಹೆಚ್ಚು ಕಡಿಮೆ ಉಪ್ಪು ಹಾಕಿದ್ರು ಸಕ್ಕರೆ ಹಾಕಿದರೂ ಕೂಡ ಇದಾಗ್ತದೆ ಅಲ್ಲಿ ಟಿಫನ್ ತಿನಿಸುಗಳಲ್ಲಿ ರುಚಿ ರುಚಿಯಾದ ಅವಲಕ್ಕಿ ಅವಲಕ್ಕಿ ಒಗ್ಗರ್ಣೆ ಆಮೇಲೆ ಮಂಡಾಳು ಮಂಡಾಳು ಒಗ್ಗರ್ಣೆ ಇತ್ತೀಚಿಗೆ ಮಿರ್ಚಿ ಆಮೇಲೆ ಬಜ್ಜಿ ಈ ಥರ ಎಲ್ಲ ಅವಕ್ಕೆ ಏನಪ್ಪ ಅಂದರೆ ಕರೆಕ್ಟ್ ಮೇಝರ್ಮೆಂಟ್ ಅನ್ನೋಕ್ಕಿಂತ ಬುದ್ಧಿವಂತಿಕೆಯಿಂದ ಅಡುಗೆ ಮಾಡಿದರೆ ರುಚಿ ಆಗತ್ತೆ ಆಮೇಲೆ ಸ್ವಚ್ಛ ಮನಸ್ಸು ಇಟ್ಕೊಂಡು ಅಡುಗೆ ಮಾಡಿದ್ರೆ ಭಾಳ ಚಂದಿರುತ್ತೆ ಅಂತೇಳಿ ನಮ್ಮ ಅನುಭವ ಆಮೇಲೆ ನಾನು ಅಡುಗೆ ಮಾಡಿ ಈಗ ಇಪ್ಪತ್ತು ಅಡುಗೆ ಮಾಡೋದು ಕಲ್ತನೇ ಇಪ್ಪತ್ತೈದು ವರ್ಷ ಆತು ನಾವು ಇವನ್ನು ಇವತ್ತಿಗಾದರೂ ಹೊಸ ಹೊಸ ರುಚಿಯನ್ನು ಕಂಡು ಹಿಡಿತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ಲಿಕ್ಕೆ ಕುಂತೀವಿ ಯಾಕಂದ್ರೆ ಇವತ್ತು ಒಂದೇ ದಿನಸ್ಸು ಒಂದೇ ರುಚಿ ತಿನ್ನಾಕ ಆಗೋಲ್ಲ ಯಾರಿಗೂ ಈಗ ನಾವು ದಿನನಿತ್ಯಲಿ ಓಟಲ್ನಲ್ಲಿ ಒಂದೇ ಥರ ಸಾಂಬಾರ್ ಮಾಡಿದರೆ ಯಾರೂ ತಿನ್ನುವುದಿಲ್ಲ ಆ ಚೇಂಜಸ್ ಬಯಸ್ತಾರೆ ಯಾಕಂದರೆ ಇವತ್ತು ಸಾಂಬಾರ್ ಉಳ್ದಿದ್ದನ್ನೇ ನಾಳೆ ದಿವಸ ಯಾಕಂದರೆ ಡೇಲಿ ಕಷ್ಟಮರ್ ಇರ್ ನೌಕ್ರಿಗೆ ಹೋಗಿರ್ತಾರೆ ಡೇಲಿ ಅಲ್ಲಿ ನಾಷ್ಟ ಫಿಕ್ಸ್ ಇರ್ತೈತೆ ಅವ್ರು ಓಟೆಲು ಆಮೇಲೆ ದಿನ ದಿನ ದಿನ ದಿನನಿತ್ಯ ದಿನನಿತ್ಯ ಅಲ್ಲಿ ಚೇಂಜ್ ಆದಾಗ ಆ ಓಟಲಿಗೆ ಹೋಗಕ್ ಇಷ್ಟಪಡ್ತಾರೆ ಆಮೇಲೆ ಯಾವುದೋ ಒಂದು ಮಸಾಲೆ ರೈಸ್ ಆಗಿರ್ಬೋದು ಒಂದು ಜೀರ ರೈಸ್ ಆಗಿರ್ಬೋದು ಯಾವುದೋ ಒಂದು ಲಿಂಬೆ ರೈಸ್ ಆಗಿರ್ಬೋದು ತೊಮೊಟೊ ರೈಸ್ ಆಗಿರ್ಬೋದು ಇಂಥವೆಲ್ಲ ರುಚಿಗಳನ್ನು ನಾವು ಕಲಿಬೇಕಂದ್ರೆ ನಾವು ಸ್ವಂತ ಅನುಭವದಿಂದ ನೋಡಿ ನಮ್ಮ ಬುದ್ಧಿವಂತಿಕೆಯಿಂದ ಕಲಿಬೇಕು ಹೊರ್ತು ಟಿವಿ ಮಾಧ್ಯಮಗಳಿಂದ ನಾವು ಕಲ್ತ್ರೆ ಅದು ಅಡುಗೆ ಅಷ್ಟು ರುಚಿ ಬರೋಗಿಲ್ಲ ಅನ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಕಲ್ತರೂನು ನಾವು ಸ್ವಂತ ಬುದ್ಧಿಯಿಂದ ಮಾಡ್ಬೇಕು ಅದು ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಇದು ಹಂಗಾತು ಅದು ಉಪ್ಪು ಕಡಿಮೆ ಆಗಿತ್ತು ಇದು ಜೀರ್ಗೆ ಕಡಿಮೆ ಆಗಿತ್ತು ಇದು ಸಾಸಿವೆ ನಮ್ಮ ಬುದ್ಧಿ ಇದ್ದಾಗಿನ ಸಾಕಷ್ಟು ಅಡಿಗೆಗಳನ್ನ ಕಲಿಯೋದು ಹೊಸ ಹೊಸ ರುಚಿಗಳನ್ನ ನಾವು ಮಾಡ್ಕೋಬೋದು ಆದ್ರೆ ಮಾಡಿ ನಮ್ಗೆ ಅನುಭವ ಇಲ್ಲಂದ್ರೆ ನೋಡ್ಯಾರ ಕಲಿಯಬೇಕು ನೋಡಿದರೆ ಚಕ್ಕನೆ ಬರುತ್ತೆ ಈಗ ನೋಡಿದ್ರೆ ಬುಡಕ್ಕನೆ ಮಾಡ್ಬೋದು ಅಡುಗೆ ಏನು ದೊಡ್ಡ ವಿಷಯ ಅಲ್ಲ ಅನ್ನ ಮಾಡೋದ್ ದೊಡ್ಡ ವಿಷಯ ಅಲ್ಲ ಅದು ಅನ್ನ ಮಾಡಿಂದ ಜೆ ನಾವು ಏನು ಬೇಕಾದರೂ ಮಾಡ್ಕೋಬೋದು ಮೂರು ಟೈಪ್ ಅಡುಗೆ ಒಂದು ಕೆಜಿ ಅನ್ನ ಮಾಡಿದ್ನಂದರೆ ನಾವು ಈಗ ಅದ್ರೊಳಗೆ ಹತ್ತು ಮಂದಿ ಇರ್ತೀವಿ ಹತ್ತು ಮಂದಿನೂ ಒಂದೊಂದು ಥರ ರುಚಿಯಾಗಿ ಅದರಲ್ಲಿ ಅಡುಗೆನ ನಾವು ಮಾಡಿಕೊಂಡು ಉಣ್ಬೋದು ಅದಕ್ಕೆ ಬರೀ ವೈಟ್ ರೈಸಲ್ಲ ಅದರ ಜೊತಿಗೆ ಹತ್ತು ಕಲರ್ ರೈಸನ್ನ ಅಂತೇಳಿ ನಾವು ಮಾಡ್ಬೋದು ನನ್ನ ಅನುಭವದ ಸ್ವಂತ ಬುದ್ಧಿಯಿಂದ ನಾವು ಅಡುಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದ್ರೆ ಅಡುಗೆದ್ದು ಒಂದು ದೊಡ್ಡ ಅನುಭವ ಅಂದ್ರೆ ಏನಪ್ಪ ಅಂದ್ರೆ ಟಿವಿ ಮತ್ತು ಸೀರಿಯಲ್ಗಳಲ್ಲಿ ಅವೆಲ್ಲ ತೋರ್ಸಿ ಇರ್ತಾರೆ ಆದರೆ ಅವ್ಕೆ ಏನು ಇಲ್ಲ ನಾವು ಅಡುಗೆ ಕಲಿಬೇಕಂದರೆ ಅಡುಗೆ ಭಟ್ಟರು ಕೂಡ ನಾವು ಅದಕ್ಕೆ ನಾವು ಸ್ವಲ್ಪ ದಿನಗಳು ಅವ್ರಿಗೆ ಕೈ ಕೆಳಗೆ ಹೋಗಿ ನಾವು ಅವ್ರಿಗೆ ಸಲ್ಪ ಶಿಷ್ಯರಾಗಿ ಕೆಲಸ ಮಾಡ್ಕೊಂತಾನೆ ಅದರ ನಾವು ಪಾಂಡಿತ್ಯವನ್ನು ತಿಳ್ಕೊಳ್ವಾಗ ಅಡುಗೆ ಕೆಲಸ ಏನು ಸಾಮಾನ್ಯ ಕೆಲಸ ಅಲ್ಲ ಒಂದು ರುಚಿ ರುಚಿ ರುಚಿ ರುಚಿಯಾದ ಅಡುಗೆ ಉಣ್ಬೇಕಂದರೆ ನಾವು ಎಲ್ಯಾರೂ ಹೋಗಿ ಒಬ್ರ ಕೈಯಾಗೆ ಮಾಡಿ ಕಲಿಯಬೇಕು ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡಿ ಅಡ್ಗೆ ಮಾಡಿ ನೋಡ್ತೇವಂದ್ರೆ ಅದು ನಮಗೆ ಹೊಟ್ಟೆ ತುಂಬೋಗಿಲ್ಲ ಹೀಗಾಗಿ ನಾವು ಅಡುಗೆ ಮಾಡೋದ್ ಕಲಿಬೇಕಂದರೆ ಯಾರಷ್ಟು ಅನುಭವಿ ಅಡುಗೆ ಭಟ್ಟರಿಗೆ ಹಿಡದು ಫಶ್ಟ್ ಅವ್ರಿಗೆ ಕುಕ್ಕಿಂಗ್ ಆಗಿ ಕರ್ಕೊಂಡ್ಬಂದು ನಾವು ಎಲ್ಲ ಅಡುಗೆ ರೀತಿ ಈ ರೀತಿಯಾಗಿ ಕಲಿಸಿಕೊಡಿ ಈ ಥರ ಹೊಸ ಹೊಸ ರುಚಿಗಳನ್ನು ಹೆಂಗೆ ಮಾಡ್ಬೇಕು ಮೇಝರ್ಮೆಂಟ್ ತೋರಿಸಿಕೊಡಿ ಅವರಿಗೇನು ಅದರಲ್ಲಿ ಬರ್ಕೊಳದು ಗಿರ್ಕೊಳದು ಏನು ಇರೋಲ್ಲ ನಾವು ಬುದ್ಧಿವಂತಿಕೆಯಿಂದ ಈ ಥರ ಮಾಡಬೇಕು ಈ ಥರ ಇಲ್ಲ ಅನ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಅಡುಗೆದ್ದು ನಾವು ಎಷ್ಟು ಹೇಳಿದರೂ ಕಮ್ಮಿ ಯಾಕಂದ್ರೆ ಒಂದು ಸಲ ನಾವು ಊಟ ಮಾಡಿದ್ದು ಇನ್ನೊಂದು ಸಲ ಊಟ ಮಾಡಕ್ಕೆ ಆಗೋಲ್ಲ ಬೇಸ್ರ ಮಾಡತ್ತೆ ಇವತ್ತು ನಾನ್ ವೆಜ್ ಆಗಿರ್ಬೋದು ವೆಂಜೇ ಮತ್ತು ವೆಜ್ ಆಗಿರ್ಬೋದು ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ನಾನಾ ಥರದ ಅಡುಗೆ ರುಚಿಗಳು ಏನಿದ್ದಾವೆ ಫಿಜ್ಜಾ ಅಂತೇಳಿ ಬಂದವು ಸಮೋಸ ಜಾಮೂನು ಡ್ರೈ ಜಾಮೂನು ಇವೆಲ್ಲ ಮಾಡಬೇಕಂದರೆ ಒಂದು ಕಲೆ ಬೇಕು ಕಲೆ ಅದು ಎಲ್ಲರಿಗೂ ಮಾಡಕ್ಕೆ ಆಗೋಲ್ಲ ಸ್ವೀಟ್ ಐಟೇಮ್ಸ್ ಆಗಿರ್ಬೋದು ಅದು ಒಂದು ಬುದ್ಧಿವಂತಿಕೆ ಅಂತಕಂಥ ಯಾಕಂದರೆ ಅಡುಗೆ ಮಾಡೋರ್ಗೆ ಎಷ್ಟು ತ್ಯಾಂಕ್ಸ್ ಹೇಳಿದ್ರೂನು ಕಮ್ಮಿನೇ ಯಾಕಂದರೆ ನಾವು ಹೇಳಿದ್ ಥರ ರುಚಿ ಮಾಡ್ತಾರಲ್ಲ ಅದು ದೊಡ್ಡದು ಅದೇ ನಾವು ಮಾಡಕ್ಕೆ ಹೋಗ್ಲಿ ಕೆಲವೊಂದು ಬರೋಗಿಲ್ಲ ಕೆಲವೊಂದು ಬರ್ತಿರ್ತವೆ ಒಬ್ಬರು ಮಿರ್ಚಿ ಹಾಕಿದ್ರೆ ಹತ್ತು ಮಂದಿ ಕೈಲಿ ಅದು ಹಿಟ್ ಕೊಡಿರಿ ಅದು ಉಪ್ಪು ಕೊಡಿರಿ ಅದು ಇದು ಮಾಡಿರಿ ಆದರೆ ಮಿರ್ಚಿ ಮಾತ್ರ ಚೇಂಜಾಗತ್ತೆ ಅಂದರೆ ಎಲ್ಲರಿಗೆ ಕೈಗುಣ ಚೇಂಜ್ ಇರ್ತೈತಿ ಎಲ್ಲಾರಿಗೆ ಒಂದೇ ಟೇಶ್ಟ್ ಇರೋಲ್ಲ ನನ್ನ ಅನುಭವದ ಪ್ರಕಾರ ಅವ್ರವ್ರ ಕೈ ಮೇಲೆ ಕೈಗುಣದ ಮೇಲೆ ಹೋಗತಕ್ಕಂಥ ಗ ಅನುಭವಗಳನ್ನು ನಾ ಹೇಳ್ತೀನಿ ಯಾಕಂದರೆ ನಾವು ದಿನನಿತ್ಯ ರುಚಿ ರುಚಿಯಾಗಿ ಅಡುಗೆ ಮಾಡಬೇಕಂದ್ರೆ ಅಲ್ಲಿ ಭಟ್ರ ಕಡೆ ಹೋಗಿ ಅದು ನಾ ಹೋಗಿ ನೋಡಿ ಕಲಿಬೇಕಾಗತ್ತೆ ಅನ್ನೋದು ನಂದು ಅನುಭೋಗ ಯಾಕಂದರೆ ನಾವು ಸಾಕಷ್ಟು ಅಡಿಗೆಗಳನ್ನ ಮಾಡಿದ್ದೀವಿ ಇವತ್ತು ಮಾಡಿದ್ದೂ ನಾಳೆ ಮಾ ಇವತ್ತು ಸಾಂಬಾರ್ ಮಾಡಿದ್ದು ನಾಳೆ ಇರಲ್ಲ ಯಾಕೆ ನಾವು ಅಂದ್ರೆ ಮನೆಯಾಗ ಅಂದ್ರೆ ಒಂದೇ ಥರ ಹೋಗಲ್ಲಲ್ಲ ದಿನಾ ಅನ್ನ ಸಾರು ಉಣ್ಣಕ್ಕಾಗಲ್ಲ ಒಂಥರ ಪಲ್ಲೆ ಅವಾಗ ಮಿಕ್ಸ್ ಭಾಜಿ ಅವಾಗ ರುಚಿ ರುಚಿಯಾಗಿ ನಾವು ಮಾಡ್ಕೊಂಡು ಉಣ್ಬೇಕಾಗತ್ತೆ ಈಗ ಹೊಸ ರುಚಿಗಳನ್ನು ನನ್ನ ಅನುಭವದ ಪ್ರಕಾರ ಇಷ್ಟನ್ನು ಹೇಳಿದ್ದೇನೆ ನಾವು ಕಾರ್ಯಕ್ರಮ ಅಂದರೆ ನಾವು ಪ್ರತಿಯೊಬ್ಬರಿಗೆ ಏನು ಹೇಳ್ತೆನಪ್ಪ ಅಂದರೆ ನಾವು ಸ್ವಂತ ಬುದ್ಧಿಯಿಂದ ಕಲಿಬೇಕು ಹೊರತು ಟಿವಿ ಮಾಧ್ಯಮಗಳಿಂದ ನಮಗೆ ಅಡುಗೆ ಓಕೆ ಆಗೋಲ್ಲ ಅಂತಕ್ಕಂಥದ್ದು ನಮ್ಮ ಅನುಭವ ಅವರು ಹೆಂಗ್ ಹೇಳ್ತಾರಂದ್ರ ಅದೆ ಅಲ್ಲಿ ಹೇಳಕ್ಕೆ ಅವರಿಗೂ ಟೈಮ್ ಇರೋಲ್ಲ ಅದಕ್ಕೆ ಕನ್ಫ್ಯೂಸನ್ ಸ್ಟಾರ್ಟ್ ಏನೋ ಹಾಕಕ್ ಹೋಗಿ ಏನೋ ಹಾಕಿ ಬಿಡ್ತೀವಿ ಅದು ಬರೆದು ಇಟ್ಕೋಳಕ್ ಅವ್ರಿಗೆ ಮಾಧ್ಯಮಗಳು ಟೈಮ್ ಕೊಡೋಲ್ಲ ಯೂಟೂಬ್ನ್ಯಾಗ ಟೈಮ್ ಕೊಡೋಲ್ಲ ಯಾಕಂದ್ರೆ ಶಾರ್ಟ್ ಶಾರ್ಟ್ ಶಾರ್ಟಾಗಿ ತೋರ್ಸಿರ್ತಾರೆ ಅದು ಪೂರ್ತಿ ಮಾಹಿತಿ ಸಿಗೋಲ್ಲ ಆಮೇಲೆ ಗೊಂದಲ್ದಾಗ ಆಗಿ ಅವ್ರು ಒಂದು ಹೇಳಿದ್ ಒಂದು ಆಗತ್ತೆ ನಾವು ಮಾಡಿದ್ದು ಒಂದು ಅವ್ರು ಮಾಡೋದ ಬೇರೆ ಇರತ್ತೆ ನಾವು ಮಾಡೋದೇ ಬೇರೆ ಆಗತ್ತೆ ಹಿಂಗಿದ್ದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಹತ್ತಿರದ ಯಾವ್ದರ ಅಡುಗೆ ಭಟ್ಟರಿಗೆ ಸಲ್ಪ ಅವರಿಗೆ ಅಪ್ಪ ಅಣ್ಣ ಅಂತೇಳಿ ನಮ್ಗೆ ಸ್ವಲ್ಪ ಅಡುಗೆ ಯಾವ್ದಾದ್ರು ಕಲಿಸಿಕೊಡಿ ಅಂತ ಹೇಳಿದರೆ ಅವ್ರು ಕಲಿಸ್ಕೊಡ್ತಾರೆ ರುಚಿ ರುಚಿಯಾಗಿ ನಾವು ಅಡುಗೆ ಉಣ್ಬೋದು ಮಾಡ್ಕ್ಯಂಡು ಅಂತೇಳಿ ಸ್ವಂತ ಬುದ್ಧೀಲಿ ಅಂತೇಳಿ ಇಷ್ಟು ಮಾತನ್ನು ಹೇಳಿ ನಾನು ನಮಸ್ಕಾರ ಜೈ ಹಿಂದ್ ಜೈ